ನಮ್ಮ ಮನೆಯಲ್ಲಿ ಸುಂದರವಾದ ಹೂದೋಟ ಮತ್ತು ತರಕಾರಿ ತೋಟವಿದೆ ತರಕಾರಿ ತೋಟದಲ್ಲಿ ತುಂಬ ತರಕಾರಿ ಗಿಡಗಳನ್ನ ಬೆಳೆಸಿದ್ದೀನಿ ಬದನೆಕಾಯಿ ಹುರುಳಿಕಾಯಿ ಮತ್ತು ಹಿತ್ತಲವ್ರೆಕಾಯಿ ಗಿಡಗಳನು ಬೆಳೆಸಿ ಟೊಮೆಟೊ ಗಿಡವನ್ನು ಬೆಳೆಸಿದ್ದೀನಿ ಅದರಲ್ಲಿ ತುಂಬ ಹಣ್ಣುಗಳು ಬಿಡ್ತಾಯಿದೆ ಟೊಮೊಟೊ ಹಣ್ಣು ಯಾವುದನ್ನೂ ದುಡ್ಡು ತೆಗೆದುಕೊಂಡು ತೊಗೊಳ್ಳೊ ಸ್ಥಿತೀಲಿ ಇಲ್ಲ ನಮ್ಮ ತೋಟದಲ್ಲೆ ಬೆಳೆದಿರೊ ತರಕಾರಿಗಳನ್ನ ನಾವು ಉಪಯೋಗ್ಸ್ತಾ ಇದ್ದೀವಿ ಮತ್ತೆ ಸುಂದರವಾದ ಹೂದೋಟ ಹಾ ಹೂ ತೋಟದಲ್ಲಿ ದಾಸವಾಳ ಗಿಡ ಮೂರು ನಾಲ್ಕು ಥರದ ದಾಸವಾಳದ ಗಿಡವನ್ನು ಹಾಕಿದ್ದೀನಿ ಮಲ್ಲಿಗೆ ಗಿಡ ವೀಳ್ಯದೆಲೆ ಗಿಡ ಕನಕಾಂಬರ ಗಿಡ ಮತ್ತು ಜಾಜಿ ಹೂವು ಮತ್ತೆ ಸಂಪಿಗೆ ಹೂವು ಈ ಎಲ್ಲ ರೀತಿಯ ಹೂಗಳನ್ನು ಬೆಳೆಸಿದ್ದೀನಿ ಅದರ ಪ್ರತಿ ನಿತ್ಯ ಅಲ್ಲಿ ಬಿಡುವ ಹೂಗಳನ್ನು ಕಿತ್ತು ಫೋಟೋಗೆ ಹಾಕಿ ಪೂಜೆ ಮಾಡ್ತೀವಿ ಹೂವನ್ನು ಮುಡ್ಕೊಳ್ತೀವಿ ಅದಕ್ಕೆ ಉತ್ತಮವಾದ ಹಸುವಿನ ಗೊಬ್ಬರವನ್ನ ಹಾಕಿ ತುಂಬ ಚೆನ್ನಾಗಿ ಬಂದಿದೆ ತೋಟ ಅದರಲ್ಲಿ ಗಿಡಗಳು ಸಮ್ ಸಮೃದ್ಧಿಯಾಗಿ ಬೆಳಿತಾ ಇದೆ ಆಮೆಲೆ ವೀಳ್ಯದೆಲೆಯ ಗಿಡ ವೀಳ್ಯದೆಲೆಯ ಗಿಡದಲ್ಲಿ ತುಂಬ ಚೆನ್ನಾಗಿ ಎಲೆಗಳು ಬಿಡ್ತಾಯಿದೆ ಅದು ಫಸ್ಟು ನಾನು ತಂದು ಹಾಕಿದಾಗ ಅದನ್ನು ಒಂದು ಚಿಕ್ಕ ಚೀಲದಲ್ಲಿ ಕೆಮ್ಮಣ್ಣು ಮರಳು ಗೊಬ್ಬರ ಇದನ್ನು ತುಂಬಿಸಿ ವೀಳ್ಯದೆಲೆನ ಒಂದು ಬೇರನ್ನು ತಂದು ನೆಟ್ಟಿದ್ದು ಆ ಗಿಡ ಈಗ ತುಂಬ ದೊಡ್ಡದಾಗಿ ಚಪ್ಪರದ ರೀತಿ ಹರಡಿಕೊಂಡಿದೆ ಆ ಗಿಡದಲ್ಲಿ ತುಂಬ ಎಲೆಗಳು ಬಿಡ್ತಾಯಿದೆ ಮನೆಯ ಕೆಲಸಕ್ಕೆ ಮಾರಾಟ ಮಾಡೋದಕ್ಕೆ ಮತ್ತೆ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಮಾರಾಟ ಮಾಡ್ತೀವಿ ಆಮೇಲೆ ದೇವಸ್ಥಾನಗಳಿಗೆ ಹೂವಿನ ಎಲೆಯ ಹೂವಿನ ಹಾರವನ್ನು ಮಾಡಿ ಹಾಕ್ತಾ ಇದ್ದೀನಿ ಆ ವೀಳ್ಯದೆಲೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಕೊಡುತ್ತೆ ಅದು ನೋಡ್ತಾ ಇದ್ದರೆ ಮತ್ತು ಹೂವಿನ ಗಿಡ ಹೂವಿನ ಗಿಡದಲ್ಲಿ ಕನಕಾಂಬ್ರ ಗಿಡ ಎರಡೂ ರೀತಿಯ ಕನಕಾಂಬ್ರ ಗಿಡಗಳಿವೆ ಆ ಎರಡೂ ರೀತಿಯ ಕನಕಾಂಬ್ರ ಗಿಡಗಳಲ್ಲಿ ತುಂಬ ಹೂಗಳು ಬಿಡುತ್ತೆ ದಿನಾ ಆ ಹೂ ಕನಕಾಂಬ್ರ ಹೂವು ಮತ್ತು ಕಾಕಡ ಗಿಡ ಆ ಕಾಕಡ ಗಿಡವನ್ನು ಬೇರೆ ನಮ್ಮ ಫ್ರೆಂಡ್ ಮನೆಯಲ್ಲಿ ಈಸ್ಕೊಂಡ್ಬಂದು ಹಾಕಿದ್ದು ಒಂದು ಗಿಡನ ಅದು ಒಂದು ಚೀಲದಲ್ಲಿ ಮಣ್ಣು ಗೊಬ್ಬರ ಎಲ್ಲವನ್ನೂ ಮಿಕ್ಸ್ ಮಾಡಿ ಹಾಕಿ ಅದನ್ನು ಬೆಳೆಸೋವರೆಗು ನಮ್ಮ ತುಂಬ ಪರಿಶ್ರಮ ಪಟ್ಟೆ ಅದು ಒಂದು ಸಲ ಒಣಗೋಗ್ತ ಇತ್ತು ಬಾಡೊ ಚಿಗುರುತಿತ್ತು ಈ ರೀತಿ ಆಗ್ತಾ ಇದ್ದಿದ್ದನ್ನ ಬೇರೆಯವರ ಸಹಾಯ ಪಡ್ಕೊಂಡು ವಿವಿಧ ರೀತಿಯ ಗೊಬ್ಬರ ರಾಸಾಯನಿಕ ಔಷಧಿಗಳು ಎಲ್ಲವೂ ಹಾಕಿ ಕಾಕಡ ಗಿಡವೂ ತುಂಬ ಚೆನ್ನಾಗಿ ಬೆಳೆಸಿದ್ದೀನಿ ತುಂಬ ಹೂ ಬಿಡ್ತಾಯಿದೆ ಗಿಡದ ತುಂಬ ಹೂವು ನೋಡೋಕ್ಕೆ ತುಂಬ ಸುಂದರ ಇರುತ್ತೆ ದಿನಾಗಲೂ ಅದನ್ನು ಕೊಯ್ದು ಕಟ್ಟಿ ಪೂಜೆಗೂ ಹಾಕಿ ದೇವರ ಫೋಟೋಗಳಿಗೆ ಹಾಕಿ ನಾನು ಮುಡ್ಕೊಳ್ತೀನಿ ಡೈಲಿ ಮುಡ್ಕೊಂಡು ಹೋಗ್ತೀನಿ ನಮ್ಮ ಹೊರ್ಗಡೆ ಹೋಗ್ಬೇಕಾದ್ರೆ ಫಂಕ್ಷನ್ಗಳಿಗೆ ಬೇರೆಯವ್ರಿಗೂ ಕೊಡ್ತೀವಿ ಮಾರಾಟ ಮಾಡ್ತೀವಿ ಇದರಿಂದ ಸಂಪಾದನೆನು ಮಾಡಿ ಮಾಡಿದ್ದೀವಿ ನಮ್ಮ ತೋಟದಲ್ಲಿ ನಮ್ಮ ತಾಯಿ ನಾ ಅವರು ಚಿಕ್ಕವ್ರಾಗಿದ್ದಾಗ ಮಲ್ಲಿಗೆ ಗಿಡವನ್ನು ತಂದು ನೆಟ್ಟಿದ್ದರಂತೆ ಆ ಗಿಡದಲ್ಲೂ ಸಹ ತುಂಬ ಸಮೃದ್ಧಿಯಾಗಿ ಹೂ ಬಿಡುತ್ತೆ ಆ ಹೂವನ್ನು ಚೆನ್ನಾಗಿ ಅದಕ್ಕೂ ತುಂಬ ರೀತಿಯ ಗೊಬ್ಬರ ಈ ಕೊಟ್ಟಿಗೆ ಗೊಬ್ಬರ ಅಂತಾರಲ್ಲ ಆ ರೀತಿಯ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅದನ್ನು ಬೆಳೆಸ್ತಾ ಇದ್ದೀವಿ ತುಂಬ ತುಂಬ ಚಪ್ಪರದ ರೀತಿ ಎಲೆಗಳೆಲ್ಲ ಹಬ್ಬಿ ಬಳ್ಳಿಗಳು ಮಲ್ಲಿಗೆ ಗಿಡದ ಬಳ್ಳಿಗಳು ಹಬ್ಬಿ ತುಂಬ ಗಿಡದ ತುಂಬ ಮೊಲ್ಲೆ ಅದೇ ಹೇಳ್ತಾರಲ್ಲ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಅನ್ನೋ ರೀತಿ ಮಲ್ಲಿಗೆ ಗಿಡ ಹೂವ ತುಂಬ ಮೊಸರು ರೀತಿಯೇ ಹರ್ಡ್ಕೊಂಡಿರುತ್ತೆ ಅದನ್ನು ನೋಡಲು ತುಂಬ ಚೆನ್ನಾಗಿರುತ್ತೆ ಆಮೇಲೆ ದಾಸವಾಳದ ಗಿಡಗಳು ನಾನು ಮೂರು ನಾಲ್ಕು ಥರದ ವಿಧವಿಧದ ದಾಸವಾಳದ ಗಿಡಗಳನ್ನು ಬೇರೆಯವ್ರ ಹತ್ರ ಈಸ್ಕೊಂಡ್ವಿ ಮತ್ತೆ ತೋಟದಲ್ಲಿ ಮಾರಾಟ ಮಾರೋರ ಹತ್ರ ತೆಗೆದುಕೊಂಡು ನೆಟ್ಟಿದ್ದೀವಿ ವಿವಿಧ ರೀತಿಯ ಬಣ್ಣ ಬಣ್ಣದ ದಾಸವಾಳದ ಗಿಡಗಳಿವೆ ಮತ್ತು ತರಕಾರಿ ಗಿಡಗಳು ತರಕಾರಿ ಗಿಡದಲ್ಲಿ ಬದ್ನೆಕಾಯಿ ಗಿಡ ಅದನ್ನು ಬೀಜನ ಹಾಕಿ ಬದ್ನೆಕಾಯಿ ಗಿಡಗಳ ಬೆಳೆದು ಬದ್ನೆಕಾಯಿ ಗಿಡದಲ್ಲಿ ತುಂಬ ಬದ್ನೆಕಾಯಿಗಳು ಬಿಟ್ಟು ಅದನ್ನು ಮಾರಾಟವೂ ಮಾಡಿದ್ವಿ ಅದರಿಂದ ಸಂಪಾದ್ನೆನೂ ಮಾಡಿದ್ವಿ ನಾವು ಮನೆ ಬಳಕೆಗೂ ಬಳಸ್ತಾ ಇದ್ವಿ ಮತ್ತು ಟೊಮಾಟೊ ಗಿಡವನ್ನು ಹಾಕಿದ್ವಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಗಿಡ ಹಸಿ ಕಾಯಿ ಮೆಣ್ಸಿನ್ಕಾಯಿ ಒಣ ಮೆಣ್ಸಿನ ಕಾಯ್ದ ಬೀಜನ ಹರಡಿ ಅದರಲ್ಲಿ ಪೈರು ರೀತಿಯ ಪೈರನ್ನು ಬೆಳೆಸಿ ಆ ಪೈರು ಪೈರನ್ನು ನಾಟಿ ಮಾಡಿ ಹಸಿ ಮೆಣ್ಸಿನ್ಕಾಯಿ ಗಿಡನ್ನ ಹಾಕಿ ಹಸಿ ಮೆಣ್ಸಿನ್ಕಾಯಿ ಗಿಡವನ್ನು ಬೆಳೆದು ಅದರಲ್ಲೂ ಸಹ ಬೇರೆಯವರಿಗೆ ಕೊಟ್ಟು ಹಣ ಸಂಪಾದನೆ ಮಾಡಿದ್ವಿ ಮತ್ತು ನಮ್ಮ ಮನ ಬಳಕೆಗೂ ಸಹ ಬಳಸಿದ್ವಿ ಧನಿಯಾ ಧನಿಯವನ್ನು ಎರಚಿ ಅದರಲ್ಲು ಪೈರು ಬಂದು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜವನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮಾರಾಟ ಮಾಡಿದ್ವಿ ಸ್ವಲ್ಪ ಹಾಗೇ ಬಿಟ್ಟು ಧನಿಯ ಧನಿಯ ಆಗೋವರೆಗೂ ಮಾಡಿ ಧನಿಯವನ್ನು ಸಹ ಮಾರಾಟ ಮಾಡಿ ನಾವು ಒಳ್ಳೆಯ ಹೂದೋಟವನ್ನು ಮಾಡ್ಕೊಂಡಿದ್ದೀವಿ ಆದರೆ ಅಲ್ಲಿ ತುಂಬ ಗಿಡಗಳು ನೋಡಲು ತುಂಬ ಚೆನ್ನಾಗಿರುತ್ತೆ ಆರೋ ನಮ್ಮ ಬಳ ಮನೆ ಬಳಕೆಗೆ ಬೇಕಾಗುವ ತರಕಾರಿಗಳನ್ನು ಸಹ ನಮ್ಮ ತೋಟದಲ್ಲೇ ಬೆಳ್ಕೊಳ್ತೀವಿ ಈರುಳ್ಳಿ ಗಿಡ ಇದೆ ಧನಿಯಾ ಗಿಡ ಇದೆ ಕೊತ್ತಂಬರಿ ಸೊಪ್ಪಿನ ಗಿಡ ಇದೆ ಮೆಣ್ಸಿನ್ಕಾಯಿ ಗಿಡ ಇದೆ ಬದನೆಕಾಯಿ ಗಿಡ ಇದೆ ಟೊಮೆಟೊ ಗಿಡ ಇದೆ ವೀಳ್ಯದೆಲೆ ಗಿಡ ಇದೆ ದಾಸವಾಳ ಗಿಡಗಳು ಮೂರು ನಾಲ್ಕು ಥರದ ದಾಸವಾಳದ ಗಿಡಗಳಿವೆ ಅದಕ್ಕೆ ತೊಂ ಕಳೆ ಕಳೆಗಿಳೆ ಬೀಳದಂತೆ ಕಳೆಗಳನ್ನು ಆವಾಗ ಅವಾಗ ತೆಗೆದು ಅದಕ್ಕೆ ಬೇಕಾದಂತಹ ರೋಗಗಳು ತಗೊಳ್ದಂತೆ ಬೇಕಾದಂತಹ ಔಷಧಿಗಳನ್ನ ಹೊಡೆದು ಗಿಡಗಳನ್ನು ತುಂಬ ಚಿಕ್ಕ ಮಕ್ಕಳ ರೀತಿ ಪೋಷಣೆ ಮಾಡ್ತಾ ಇದ್ದೀವಿ ನನಗೆ ಸಪೋರ್ಟಾಗಿ ನಮ್ಮ ಮಾವ ಮತ್ತು ನಮ್ಮಜ್ಜಿ ಸಪೋರ್ಟ್ ಮಾಡ್ತಾರೆ ಯಾವುದೇ ರೀತಿಯ ಸಪೋರ್ಟಿಂಗಾಗಿ ನಿಂತ್ಕೊಳ್ತಾರೆ ಯಾವ್ದಾದ್ರು ಗೊತ್ತಿಲ್ಲ ಅಂದರೆ ಹೇಳಿಕೊಡ್ತಾರೆ ನಮ್ಮ ಮಾವ ಅದೇ ತೋಟ ಗದ್ದೆ ಕೆಲಸದಲ್ಲಿ ತುಂಬ ಬಾಗಿ ತುಂಬ ಅನುಭವ ಇರುವಂಥವರು ಅವರು ಸಹ ಯಾವುದೇ ರೀತಿಯ ಕಾಯಿಲೆಗಳಿಗೆ ಯಾವುದೇ ರೀತಿಯ ಔಷಧಿ ಬೇಕು ಅಂಥದ್ದನ್ನ ಇದು ಮಾಡಿ ಸಿಂಪಡಿಸಿ ತೋಟನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ನಮ್ಮ ತೋಟದಲ್ಲಿ ವೀಳ್ಯದೆಲೆ ಗಿಡ ತುಂಬ ಕಷ್ಟಪಟ್ಟು ಬೆಳ್ಸಿದ್ದೀವಿ ಅದರಿಂದ ತುಂಬ ಹಣ ಸಂಪಾದನೆ ಮಾಡಿದ್ದೀನಿ ನಮಗೆ ಮನೆ ಬೆಳಕಿಗೆ ಬೇಕಾಗುವ ತರಕಾರಿಗಳು ಹೂವುಗಳು ಹಣ್ಣಿ ಹಣ್ಣಿನ ಗಿಡ ಇಲ್ಲ ಎಲೆ ಗಿಡ ಇದರ್ಗಳಿಂದ ತುಂಬನೆ ಸಂಪಾದನೆ ಮಾಡಿದ್ದೀವಿ ಮತ್ತು ನಮ್ಮ ತೋಟವೂ ಸುಂದರವಾಗಿ ಕಾಣ್ತದೆ ಹೂವುಗಳ ತೋಟವೇ ಅಂತ ಅನ್ಬೋದು ನಮ್ಮ ಮನೆಯ ಹಿಂದೇಯೇ ಹೂವಿನ ತೋಟನೇ ರಾಶಿಯೇ ಇದೆ ಎಲ್ಲ ನಮ್ಮ ಅಕ್ಕಪಕ್ಕದೋರು ಏನಿಷ್ಟೊಂದು ಗಿಡ ಬೆಳ್ಸಿದ್ದೀರಿ ನಿಮ್ಗೇನು ಕೆಲಸ ಇಲ್ವ ಮಾಡೋದಕ್ಕೆ ಮನೇಲಿ ಅಂತ ಕೇಳ್ತಾರೆ ಆದರೆ ನಮಗೆ ಅದೇ ಒಂದು ಅಭ್ಯಾಸ ರೀತಿ ಹಾಗೆ ಹೋಗಿದೆ ಅದರಿಂದ ತುಂಬ ಖುಷಿಯಾಗುತ್ತೆ ನೋಡ್ತಾಯಿದ್ರೆ ಜನಗಳು ಹೇಳೋ ಮಾತು ಕೇಳ್ತಿದ್ದರೆ ಖುಷಿಯಾಗುತ್ತೆ